ಗ್ರಾಮೀಣ ಸಮುದಾಯವನ್ನು ಕೃಷಿ ಉದ್ಯಮವನ್ನು ಉತ್ತಮಗೋಳಿಸಬೇಕಾದ್ರೆ ಇವತ್ತು ಕೃಷಿ ಭೂಮಿಯನ್ನಅಭಿವೃದ್ದಿ ಮಾಡಬೇಕು ಉತ್ತಮವಾದ ಫಲವತ್ತಾದ ಗೊಬ್ಬರವನ್ನು ಹಾಕೋದರ ಮೂಲಕವಾಗಿ ಹಾಗು ಒಳ್ಳೇಯ ಯಂತ್ರೋಪಕರಣಗಳನ್ನು ಬಳಸಿ ಕೃಷಿ ಭೂಮಿಯನ್ನ ಉಳುಮೆ ಮಾಡಬೇಕು ಮತ್ತು ಸುತ್ತ ಮುತ್ತಲು ಗಿಡಗಳನ್ನು ಹಾಕಬೇಕು ಆಮೇಲೆ ಮಳೆ ಆಧಾರಿತವಾಗಿರ್ತಕ್ಕಂಥ ಭೂಮಿಯನ್ನು ನಾವು ಮಳೆ ಬಂದಾಗ ಹದ ಮಾಡವು ಬೇಕು ಉತ್ತಮ ತಳಿಯಾ ಬೀಜ ಗೊಬ್ಬರಗಳನ್ನು ಹಾಕಬೇಕು ಆ ನಂತರ ಈ ಕೃಷಿ ಉದ್ಯಮ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ದಿಆಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಕೊಟ್ಟಿಗೆ ಗೊಬ್ಬರವನ್ನ ಹಾಕಬೇಕು ಆ ನಂತರ ಸಾವಯವ ಕೃಷಿ ಪದ್ದತಿಯನ್ನು ಅಳವಡಿಸಿಕೊಳ್ಬೇಕು ಕಳೆ ತೆಗೆಯು ಒಳ್ಳೇಯ ಬೀಜಗಳನ್ನು ಬಿತ್ತಿ ಕಳೆ ತೆಗೆದು ಮತ್ತು ಕೀಟ ನಾಶಕಗಳನ್ನು ಬಳಸಿ ಉತ್ತಮವಾಗಿರ್ತಕ್ಕಂಥ ಬೆಳೆಯನ್ನು ಬೆಳಿಬೇಕು ಆ ನಂತರ ಮಳೆ ಆಶ್ರಿತವಾಗಿರ್ತಕ್ಕಂಥ ಭೂಮಿಗೆ ಬೋರನ್ನು ಸರ್ಕಾರ ಗಂಗಾ ಕಲ್ಯಾಣ ಯೋಜನೆ ಆ ನಂತರ ಬೇರೆ ಬೇರೆ ಯೋಜನೆಗಳ ಮೂಲಕವಾಗಿ ಬೋರ್ವೆಲನ್ನು ಹಾಕ್ಸಿ ಕೊಡ್ಬೇಕು ಸರ್ಕಾರ ಆಮೇಲೆ ಈ ಕೃಷಿ ಗ್ರಾಮೀಣ ಸಮುದಾಯದಲ್ಲಿ ಕೃಷಿ ಅಭಿವೃದ್ದಿ ಆಗಬೇಕಾದ್ರೆ ರೈತರಿಗೆ ಸಹಕಾರಿ ಸಂಘಗಳ ಮೂಲಕ ಸಾಲವನ್ನು ಕೊಡಬೇಕು ಆ ನಂತರ ಒಳ್ಳೆಯ ಬೆಳೆ ಸಾಲವನ್ನು ಕೊಡುವುದರ ಮೂಲಕವಾಗಿ ಕೃಷಿಯನ್ನ ಅಭಿವೃದ್ದಿ ಪಡಿಸ್ಬೇಕು ಆ ನಂತರ ಈ ಕೆರೆ ವಾ ಕಟ್ಟೆಗಳನ್ನು ತುಂಬಿಸುವುದರ ಮೂಲಕವಾಗಿ ಮಳೆ ಬಂದಾಗ ಅವನ್ನ ತುಂಬಿಸಬೇಕು ತುಂಬಿಸಿದ ನಂತರ ಬೇಸಿಗೆಯಲ್ಲಿ ಕೂಡ ನಾವು ಬೇಸಾಯವನ್ನು ಮಾಡ್ಬೌದು ಆ ಒಳ್ಳೆಯ ಉತ್ತಮವಾಗಿರ್ತಕಂಥ ಬೀಜ ಗೊಬ್ಬರಗಳನ್ನು ಹಾಕಬೇಕು ರೈತರಿಗೆ ಸರ್ಕಾರದವರು ತರಬೇತಿಯನ್ನು ನೀಡಬೇಕು ಯಾಕಂದರೆ ಕೃಷಿ ಬಗ್ಗೆ ಯಾವರೀತಿಯಾಗಿ ಒಳ್ಳೆಯ ಉತ್ತಮ ತಳಿ ಬೀಜ ಮತ್ತು ಯಂತ್ರೋಪಕರಣಗಳ ಬಳಕೆ ಸಾವಯವ ಕೃಷಿ ಬಗ್ಗೆ ರೈತರಿಗೆ ತರಬೇತಿಯನ್ನು ನೀಡಬೇಕು ಮತ್ತು ಮಹಿಳಾ ಸ್ವಸಹಾಯ ಸಂಘದವ್ರಿಗೂ ಕೂಡ ಹೈನುಗಾರಿಗೆ ಕೃಷಿ ಎಲ್ಲ ವಿಷಯಗಳನ್ನು ಕುರಿತು ಅವರಿಗೆ ತರಬೇತಿಯನ್ನ ನೀಡಬೇಕು ಇದರಿಂದಾಗಿ ನಮ್ಮ ಗ್ರಾಮೀಣ ಭಾಗದ ಕೃಷಿ ಅಭಿವೃದ್ದಿಗೊಳ್ಳಲಿಕ್ಕೆ ಸಹಾಯಕವಾಗ್ತದೆ ಈ ಪ್ರತಿಯೊಬ್ಬರು ಸಗಣಿ ಗೊಬ್ರವನ್ನು ಹಾಕಬೇಕು ತಪ್ಪಲುಗಳನ್ನು ಹಾಕಿ ಆ ಕೃಷಿ ಭೂಮಿಯನ್ನ ಇಳುವತ್ತು ಮಾಡಬೇಕು ನಂತರ ಒಳ್ಳೇ ರಂಟೆ ಕುಂಟೆಗಳ ಮೂಲಕ ಹದ ಮಾಡಬೇಕು ಇದರಿಂದಾಗಿ ನಮ್ಮ ಗ್ರಾಮೀಣ ಒಂದು ರೈತ ಸಮುದಾಯ ಅಭಿವೃದ್ದಿ ಆಗ್ತದೆ ಕೃಷಿ ಮತ್ತು ಹೈನುಗಾರಿಕೆ ಎಲ್ಲವನ್ನು ಅಭಿವೃದ್ದಿ ಮಾಡ್ಲಿಕ್ಕೆ ಸಹಾಯಕವಾಗ್ತದೆ ಆ ನಂತರ ಉತ್ತಮತೆ ಉತ್ತಮ ತಳಿಯ ಈ ಕೊಯ್ಲುಗಳು ಮಳೆ ಬಂದಾಗ ಆ ಒಂದು ತಾಟ್ಪಾಲುಗಳನ್ನು ಕೂಡ ಸರ್ಕಾರ ನೀಡಬೇಕು ಕೃಷಿ ಹೊಂಡಗಳನ್ನ ತೆಗ್ಸೋದ್ರಾ ಮೂಲಕವಾಗಿ ನೀರು ನಿಂದ್ರಿಸೋದ್ರ್ ಮೂಲಕವಾಗಿ ಆ ಇನ್ನೊಂದು ಬೆಳೆಗೆ ಆ ನೀರು ಅವಶ್ಯಕವಾಗಿ ಬೇಕೇ ಬೇಕು ಇದರಿಂದಾಗಿ ವರ್ಷದಲ್ಲಿ ಎರಡು ಬೆಳೆಗಳನ್ನು ಮಾಡಬೇಕು ಮಳೆ ಆಶ್ರಿತ ವ ಬೇಸಾಯದ ಜೊತೆಗೆ ಮತ್ತು ಬೇಸಿಗೆಯಲ್ಲಿಯು ಕೂಡ ನಾವು ಉತ್ತಮವಾಗಿರ್ತಕ್ಕಂಥ ಬೆಳೆಯನ್ನು ಬೆಳಿಬೇಕು ಒಳ್ಳೆಯ ಆದರ್ಶವಾಗಿರ್ತಕ್ಕಂಥ ಗ್ರಾಮ ಒಳ್ಳೆಯ ಆದರ್ಶವಾಗಿರ್ತಕ್ಕಂಥ ಕ್ರುಷಿಯನ್ನು ಅಭಿವೃದ್ದಿ ಮಾಡಲಿಕ್ಕೆ ಸಹಾಯಕವಾಗ್ತದೆ ಈಯಾ ಇಷ್ಟು ಇದನ್ನು ಮಾಹಿತಿ ನೀಡಿದಕಂಥವ್ರು ಎಶ್ ಶಾವ್ಲಿಗೆಪ್ಪ ರಂಗಭೂಮಿ ಕಲಾವಿದರು ಜಿ ನಾಗಲಾಪುರ್